ಯಾವುದೇ ದೇಶ ಅಥವಾ ರಾಜ್ಯಕ್ಕಾಗಲಿ ತಂತ್ರಜ್ಞಾನ ಬಹಳ ಅವಶ್ಯಕ ಇಂದು ನಾವು ತಂತ್ರಜ್ಞಾನ ಮುಂದುವರಿದ ದೇಶಗಳಲ್ಲಿ ಜಪಾನ್ ರಷ್ಯಾ ಬಹುಮುಖ್ಯವಾಗಿ ಇಸ್ರೇಲನ್ನು ನಾವು ನೋಡುತ್ತಿದ್ದೇವೆ ಇಸ್ರೇಲ್ ತನ್ನ ತಂತ್ರಜ್ಞಾನ ಸಾಮರ್ಥ್ಯ ಎಷ್ಟಿದೆ ಎಂದರೆ ಯಾವುದೋ ಒಂದು ರಾಕೆಟ್ ಒಂದು ಅರುವತ್ತೈದು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಬಂದು ಬೀಳುತ್ತಿದೆ ಎನ್ನುವಷ್ಟರಲ್ಲೇ ಸಹ ಐರೋನ್ ಡೋಮ್ಗಳೆಂಬ ತಂತ್ರಜ್ಞಾನಗಳಿಂದ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದನ್ನು ಹೊರ್ಡುದುಳಿಸುವ ತಂತ್ರಜ್ಞಾನವಿದೆ ಈ ರೀತಿಯಾಗಿ ದೇಶ ವಿದೇಶಗಳಲ್ಲಿ ತಂತ್ರಜ್ಞಾನ ಬೆಳೆದು ನಿಂತಿದೆ ಹಾಗೆಯೇ ಸಹ ನಮ್ಮ ದೇಶದಲ್ಲೂ ಸಹ ಇವತ್ತು ತಂತ್ರಜ್ಞಾನ ಅಗಾಧ ಮಟ್ಟಕ್ಕೇರಿದೆ ಮೊನ್ನೆ ಒಂದು ಕೆಲವು ತಿಂಗಳುಗಳ ಹಿಂದೆ ಚಂದ್ರಯಾನವನ್ನು ನಾವು ಮಾಡಿರೋದು ಮರೆಯುವಂತಿಲ್ಲ ಚಂದ್ರಯಾನ ಮೂರು ಯಶಸ್ವಿಯಾಗಿ ಕಾರಣವಾಗಿದೆ ಈ ಹಿಂದೆ ಚಂದ್ರಯಾನ ಒಂದು ಚಂದ್ರಯಾನ ಎರಡರಲ್ಲಿ ಫೇಲಾಗಿದ್ದ ನಾವು ಚಂದ್ರಯಾನ ಮೂರರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ ಯಶಸ್ವಿಯಾಗಿ ಅದನ್ನು ಲ್ಯಾಂಡ್ ಮಾಡುವ ಮೂಲಕ ನಾವು ನಮ್ಮ ತಂತ್ರಜ್ಞಾನ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ನಾವು ತೋರಿಸುವುದು ಅವಿಸ್ಮರಣೀಯ ಹಾಗೆ ಸಹ ಸಾರಿಗೆ ಉದ್ಯಮಕ್ಕೂ ಸಹ ತಂತ್ರಜ್ಞಾನ ಒಂದು ಹೊಸು ಹೊಸಪನ್ನು ಹೊಸ ಒಂದು ನವೀನತೆಯನ್ನು ತಂದುಕೊಟ್ಟಿದೆ ಈ ಈ ದಿನ ನಾವು ಈ ದಿನಗಳಲ್ಲಿ ನಾವು ಸಾರಿಗೆ ಉದ್ಯಮದಲ್ಲೂ ಸಹ ಬಹಳಷ್ಟು ರೀತಿಯ ಒಂದು ತಂತ್ರಜ್ಞಾನವನ್ನು ನಾವು ನೋಡಬಹುದು ಮೊದಲು ಎಲ್ಲ ನಮ್ಮ ಪೂರ್ವಜರು ನಡೆದು ಹೋಗುತ್ತಿದ್ದರು ನಂತರ ಕಾಲ ಕಳೆದಂತೆ ಸೈಕಲ್ ಗಾಡಿ ಈ ರೀತಿಯಾಗಿ ಗಾಡಿ ಇತ್ತೀಚಿಗೆ ಹತ್ತು ವರ್ಷ ಹದಿನೈದು ವರ್ಷ ಆ ಹಿಂದೆ ಎಲ್ಲವೂ ಸಹ ಸೈಕಲ್ ಎತ್ತಿನ ಬಂಡಿ ಈ ರೀತಿಯಾಗಿ ಬಂತು ನಂತರ ನಾಗರೀಕತೆ ಬದಲಾಗುತ್ತಾ ಬದಲಾಗುತ್ತಾ ನಗರೀಕರಣಗೊಂಡ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಹೆಚ್ಚುತ್ತಾ ಹೋಯಿತು ನಂತರ ಗಾಡಿ ಕಾರು ಬಸ್ಸು ಈ ರೀತಿಯಾಗಿ ಸಾರಿಗೆ ಉದ್ಯಮಕ್ಕೆ ಒಂದು ಒಂದು ರೀತಿಯಾಗಿ ಪುಶಪ್ ಸಿಕ್ಕಿತು ಹೀಗಾಗಿ ಸಾರಿಗೆ ಉದ್ಯಮ ನಿಧಾನ ಗತಿಯಲ್ಲಿ ಬೆಳೆಯುತ್ತಾ ಹೋಯಿತು ಈ ಕಾಲಘಟ್ಟ ಅಂದರೆ ಎರಡು ಸಾವಿರ ಇಪ್ಪತ್ತನೇ ಶತಮಾನದಲ್ಲಿ ಈ ಸಾರಿಗೆ ಉದ್ಯಮಕ್ಕೆ ಒಂದು ಉತ್ತೇಜನ ದೊರೆಯಿತು ಹೇಗೆಂದರೆ ಕೇವಲ ಪೆಟ್ರೋಲ್ಗಳಿಂದ ಓಡಾಡುತ್ತಿದ್ದ ವಾಹನಗಳು ಡೀಸೆಲ್ಗಳಿಂದ ಓಡಾಡುತ್ತಿದ್ದ ವಾಹನಗಳು ತಂತ್ರಜ್ಞಾನದಿಂದ ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಬಸ್ಸು ಎಲೆಕ್ಟ್ರಿಕ್ ಕಾರು ಈ ರೀತಿಯಾಗಿ ತಂತ್ರಜ್ಞಾನ ಬದಲಾಗುತ್ತಾ ಹೋಯಿತು ಮತ್ತು ವಿಮಾನಗಳ ಹಾರಾಟ ಶುರುವಾಯಿತು ವಿಮಾನಗಳಿಗೆ ವೀಸಾ ಪಾ ಪಾಸ್ಪೋರ್ಟ್ ಅದಕ್ಕೆ ಮುಖ ಮುಖ ಸ್ಕ್ಯಾನಿಂಗ್ ಮಾಡುವುದು ಹೆಬ್ಬೆಟ್ಟು ಹೆಬ್ಬೆಟ್ಟು ಒತ್ತಿದರೆ ಹೆಬ್ಬಿಟ್ಟಿನ ಗುರುತಿನಿಂದ ಆ ವ್ಯಕ್ತಿಯ ಬಯೋಡೇಟಾವನ್ನೆಲ್ಲ ಕಲೆಕ್ಟ್ ಮಾಡುವುದು ಈ ರೀತಿಯಾಗಿ ನಾವು ತಂತ್ರಜ್ಞಾನ ಮುಂದುವರೆದಿರುವುದು ನೋಡಬಹುದಾಗಿದೆ ಮತ್ತು ಸಾರಿಗೆಗಾಗಿ ಮೊದಲೆಲ್ಲ ಸ ಕಾಯಿನೆಗಳು ಕಾಯಿನ್ಗಳು ಕೊಡುತ್ತಿದ್ದರು ಈಗೆಲ್ಲ ಟಿಕೆಟ್ ರೀತಿಯಾಗಿ ಆಗಿ ಪರಿವರ್ತನೆ ಹೊಂದಿದೆ ನಮಗೆ ಗೊತ್ತಿರುವ ಹಾಗೆ ಬೆಂಗಳೂರಿನಲ್ಲಿ ಮೆಟ್ರೋ ಎಂಬ ಒಂದು ವ್ಯವಸ್ಥೆಯನ್ನು ತಂದು ತಂದಿದ್ದಾರೆ ಇಡೀ ಕರ್ನಾಟಕ ಅಥವಾ ದೇಶದಲ್ಲಿಯೂ ಸಹ ಈ ಥರ ಮೆಟ್ರೋ ಬಹಳ ವಿರಳವಾಗಿದೆ ಅಂಥ ವಿರಳತೆಯಲ್ಲೂ ಸಹ ನಮ್ಮ ಕರ್ನಾಟಕದಲ್ಲಿಯೇ ಮೆಟ್ರೋ ವ್ಯವಸ್ಥೆ ಇರುವುದು ನಮಗೆ ಒಂದು ರೀತಿಯ ಒಂದು ಸಹಾಯವನ್ನು ಮಾಡುತ್ತದೆ ಏಕೆಂದರೆ ಬೆಂಗಳೂರಿನಂಥ ಒಂದು ರಾಜಧಾನಿಯಲ್ಲಿ ಓಡಾಡುವುದು ಅಷ್ಟೊಂದು ಸುಲಭವಲ್ಲ ಸುಲಭದ ಮಾತಲ್ಲ ಕೂಡ ಅಲ್ಲಿ ಒಂದು ಕಿಲೋಮೀಟರ್ ಹೋಗಬೇಕಾದರೂ ಸಹ ಏನಿಲ್ಲವಾದರೂ ಹತ್ತು ನಿಮಿಷ ಬೇಕಾಗುತ್ತದೆ ಅಷ್ಟು ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷವಾಗುತ್ತದೆ ಏಕೆಂದರೆ ಅಷ್ಟೊಂದು ಅಲ್ಲಿ ವಾಹನಗಳ ಸಂಚಾರ ದಟ್ಟಣೆಯಿಂದ ಕೂಡಿರುತ್ತದೆ ಎಲ್ಲಿಯೂ ನೋಡಿದರೂ ಆ ಹೊಗೆ ಆ ಒಂದು ಆರನ್ಗಳ ಶಬ್ದ ಎಲ್ಲೋ ಬೇಸತ್ತ ಮುಖಗಳು ಈ ರೀತಿಯಾಗಿ ನಮಗೆ ಕಾಣುತ್ತದೆ ಇದರಿಂದ ತಪ್ಪಿಸಲು ಸಲುವಾಗಿ ಮೆಟ್ರೋ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಮತ್ತು ಮೆಟ್ರೋ ಆಗಿರಬೋದು ಬಸ್ಗಳಾಗಿರಬೋದು ಇದಕ್ಕೆ ಪ್ರತ್ಯೇಕವಾದ ಒಂದು ಆ್ಯಪ್ಗಳನ್ನು ಸಹ ತಂದಿರುವುದು ನಾವು ನೋಡಬಹುದಾಗಿದೆ ಕೇವಲ ಆ್ಯಪ್ಗಳ ಮುಖಾಂತರ ನಾವು ದಿನದ ಪಾಸುಗಳನ್ನು ತಿಂಗಳ ಪಾಸುಗಳನ್ನು ವರ್ಷದ ಪಾಸುಗಳನ್ನೂ ಸಹ ನಾವು ಪಡೆಯಬಹುದಾಗಿದೆ ಮತ್ತು ಟಿಕೆಟ್ ಬುಕ್ ಮಾಡುವುದು ಟಿಕೆಟ್ ಕಾಯ್ದಿರಿಸುವುದು ಟಿಕೆಟ್ ಮರುಪರಿಶೀಲನೆ ಮತ್ತು ಟ್ರೈನ್ಗಳ ವಿವರಗಳು ನಾವು ನೋಡಬಹುದಾಗಿದೆ ಬೆಂಗಳೂರಂತಹ ನಗರಗಳಲ್ಲಿ ಹೋದರೆ ನಮಗೆ ಬಸ್ಸುಗಳಿಗಿಂತ ಊರಿಗೆ ಹೋದ್ರೆ ಒಂದು ಬೋರ್ಡ್ ಹಾಕಿರುವುದಿಲ್ಲ ಕೇವಲ ನಂಬರ್ಗಳನ್ನು ಕೊಟ್ಟಿರುತ್ತಾರೆ ನಾವು ಲೊಕೇಶನ್ ನೋಡಿದಾಗ ಲೊಕೇಶನಲ್ಲೇ ತೋರಿಸುವುದು ಯಾವ ಬಸ್ಸು ಯಾವ ನಂಬರ್ ಎಂದು ಲೊಕೇಶನ್ಗಳಲ್ಲೇ ನಮಗೆ ತೋರಿಸುವುದರಿಂದ ನಾವು ಈಸಿಯಾಗಿ ತುಂಬ ಸರಳವಾಗಿ ನಾವು ಬಸ್ಸುಗಳನ್ನು ಕಂಡಿಡಿಯಬಹುದಾಗಿದೆ ಹೀಗೆ ಇಷ್ಟು ರೀತಿಯಾಗಿ ನಾವು ಆನ್ಲೈನ್ ಡಿಜಿಟಲ್ ಪೇಮೆಂಟ್ ಮೂಲಕ ನಾವು ಫಾಸ್ಟಾಗ್ಸಾಗಿರ್ಬೋದು ಆನ್ಲೈನಲ್ಲೇ ನಾವು ಇನ್ಶೂರೆನ್ಸು ಈ ರೀತಿಯಾಗಿ ತುಂಬ ಡಿಜಿಟಲ್ ಮುಖಾಂತರ ನಾವು ಮುಂದುವರಿದಿದ್ದೇವೆ ಎಲ್ಲವೂ ಸಹ ಡಿಜಿಟಲ್ಲಾಗಿದೆ ಮೊದಲು ನಾವು ಎಲ್ಲಿಗಾದರೂ ಹೋಗಬೇಕಾದರೆ ತುಂಬ ಕಷ್ಟ ಆಗುತ್ತಿತ್ತು ಈಗ ಹಾಗಿಲ್ಲ ವಿಮಾನಗಳಿವೆ ದೊಡ್ಡ ದೊಡ್ಡ ಬೃಹತ್ ಈಗ ಪ್ರಸ್ತುತ ಮೊನ್ನೆ ಕೆಲವು ತಿಂಗಳುಗಳ ಹಿಂದೆ ಹೊಸದಾಗಿ ಟ್ರೈನನ್ನು ಬಿಡುಗಡೆ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೀಗಾಗಿ ನಮ್ಮ ರಾಜ್ಯದಲ್ಲೂ ಸಹ ಕೆಲವೊಂದು ಹೊಸ ಟ್ರೈನ್ಗಳ ಬಿಡುಗಡೆಯಾಗಿದೆ ವಂದೇ ಭಾರತ್ ಎಂಬ ಇದಾಗಿದೆ ಮತ್ತು ಸಾರಿಗೆ ಉದ್ಯಮಕ್ಕೆ ರಸ್ತೆಗಳು ಸಹ ದಶಪಥ ಈ ರೀತಿಯಾಗಿ ರಸ್ತೆಗಳು ಹೊಸ ಹೊಸ ರಸ್ತೆಗಳು ನಿರ್ಮಾಣ ಕಾರ್ಯ ನಾವಿಂದು ನೋಡುತ್ತಿದ್ದೇವೆ ಮೊದಲೆಲ್ಲ ರಸ್ತೆಗಳು ಸರಿ ಇರಲಿಲ್ಲ ತುಂಬ ಅಸ್ತವ್ಯಸ್ತವಾಗಿತ್ತು ಈಗ ಎಲ್ಲ ರಸ್ತೆಗಳು ಸರಿಯಾಗುತ್ತದೆ ಎಲ್ಲ ಕಡೆ ರಸ್ತೆಸಂಚಾರ ಇರುವುದು ನಾವು ನೋಡಬಹುದಾಗಿದೆ ಹೀಗಾಗಿ ನಾವು ಸಾರಿಗೆ ಉದ್ಯಮದಲ್ಲಿ ಬಹಳಷ್ಟು ರೀತಿಯಾಗಿ ನಾವು ಪರಿವರ್ತನೆಯನ್ನು ನಾವು ನೋಡುತ್ತಾ ಬಂದಿದ್ದೇವೆ ಮೊದಲೆಲ್ಲ ಸಾರಿಗೆ ನೌಕರರು ಪ್ರತಿಭಟನೆ ಈ ರೀತಿಯಾಗಿ ಮಾಡಬೇಕಿತ್ತು ಏಕೆಂದರೆ ಸರಿಯಾಗಿ ಹಣ ಬೀಳುತ್ತಿರಲಿಲ್ಲ ಈಗೆಲ್ಲ ಡಿಜಿಟಲ್ ಪೇಮೆಂಟು ಹಣ ಕೊಡುತ್ತಿರಲಿಲ್ಲ ಕಮಿಷನ್ ಆರೋಪ ಈ ರೀತಿಯಾಗಿ ಆರೋಪಗಳು ಸುಳಿದಾಡುತ್ತಿದ್ದವು ಈಗೆಲ್ಲ ಡಿಜಿಟಲ್ ಪೇಮೆಂಟ್ ಮೂಲಕ ಸಾರಿಗೆ ನೌಕರಿಗೂ ಸಹ ನೇರವಾಗಿ ಅಕೌಂಟಿಗೆ ಬೀಳೋದರಿಂದ ಯಾವುದೇ ಒಂದು ರೂಪಾಯಿ ಕೂಡ ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ ಹೀಗಾಗಿ ಸಾರಿಗೆ ತಂತಜ್ಞಾನದಲ್ಲಿ ನಮ್ಮ ದೇಶ ಉತ್ತುಂಗಕ್ಕೇರಿದೆ ಎಂದು ನನ್ನ ಅಭಿಪ್ರಾಯ ತಿಳಿಸಿ ಪಡುತ್ತೇನೆ